ಕಾಯ್ಲೆಗಳ ಬಗ್ಗೆ ಹೇಳ್ಬೇಕಂದರೆ ಆ ಆದಷ್ಟು ಈ ಕೆಮ್ಮು ನೆಗಡಿ ಇವು ಶೀತ ಇವೆಲ್ಲ ಏನಂದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬರ್ತಾಯಿದೆ ಇವುಗಳನ್ನ ತಡೆಗಟ್ಬೇಕಾದರೆ ಆದಷ್ಟು ನಾವು ಏನು ಅಂದರೆ ಸ್ವೆಟರ್ ಮತ್ತು ಬೇಸಿಗೆಯಲ್ಲಿ ಹಾಕ್ತಕ್ಕಂಥಾ ಈ ಆ ಏನು ಬಿಸಿಯಾದ ಆಹಾರ ಪದಾರ್ಥವನ್ನು ಊಟ ಮಾಡಬೇಕು ಬಿಸಿಯಾದ ಏನು ಋತು ಇದನ್ನ ಕುಡಿಯಬೇಕು ಟೀ ಕಾಫಿ ಇಂತಹ ಮತ್ತು ಆದಷ್ಟು ಸ್ವೆಟರ್ಗಳನ್ನ ಹಾಕ್ಕೊಬೇಕು ತಲೆಗೆ ಮತ್ತು ಮೈ ಕೈಯನ್ನು ತ್ಯ ಚಂಡಿಯಿಂದ ಚಳಿಗಾಲದಿಂದ ಮುಚ್ಕೊಳ್ಬೇಕು ಇಲ್ಲಾಂದರೆ ಶೀತ ಬಾಧೆ ಜಾಸ್ತಿಯಾಗಿ ಜ್ವರ ನೆಗಡಿ ಕೆಮ್ಮು ಕಾಯಿಲೆಗಳು ಶೀ ಪ್ಲೇಗು ಇಂಥವೆಲ್ಲ ಹರಡಲಿಕ್ಕೆ ಸಾಧ್ಯ ಆಗ್ತೈತಿ ಇವುಗಳನ್ನ ತಡೆಗಟ್ಬೇಕಾದರೆ ಅದರಿಂದ ನಾವು ದೂರ ಇರಬೇಕು ಆಮೇಲೆ ಈಗ ಕರೋನ ಅಂತ್ಹೇಳಿ ಉದಾಹರಣೆಗೆ ಬಂದು ಇಡೀ ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಹಬ್ಬಿ ಹೋಗಿದೆ ಅಂತಾ ಕಾಯಿಲೆಗಳನ್ನ ತಡಿಬೇಕಾದರೆ ಮೋದಿಜೀಯವರು ಎಲ್ಲರಿಗೂ ಫ್ರೀಯಾಗಿ ಏನಪ್ಪ ಅಂದರೆ ಇಂಜೆಕ್ಷನ್ ಕೊಟ್ಟು ಅವರಿಗೆ ಆದಷ್ಟು ಏನಪ್ಪ ಅಂದ್ರ ನೀವು ಜನರ ಒಂದು ಗದ್ದಲದಲ್ಲಿ ಗಲಾಟೆಯಲ್ಲಿ ಮತ್ತು ಇರ್ಬಾರದು ಅಂತ್ಹೇಳಿ ಹೇಳಿ ಅವರನ್ನ ಆದಷ್ಟು ನೀವು ಮಾಸ್ಕ್ಗಳನ್ನು ಧರಿಸ್ಕೊಂಡು ನೀವು ಪ್ರತ್ಯೇಕವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ರಿ ನಿಮ್ಮ ನಿಮ್ಮ ಮನೆಯಲ್ಲೇ ಇರ್ರಿ ಆಮೇಲೆ ಗದ್ದಲದಲ್ಲಿ ಓಡಾಡ ಬೇಡ್ರಿ ವಯಸ್ಸಾದವರು ಮಕ್ಕಳು ಬಾಣಂತಿಯರು ಆದಷ್ಟು ದೂರ ಇರ್ರಿ ಅಂತ್ಹೇಳಿ ಜನರಿಗೆ ಮುನ್ಸೂಚನೆಯನ್ನ ಕೊಟ್ಟರು ಹೀಗಾಗಿ ಈ ಒಂದು ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಪ್ರಯತ್ನ ಮಾಡ್ದೆಲೇ ಸಾಕಷ್ಟು ಜನರು ಉಳಿಲಿಕ್ಕೆ ಸಾಧ್ಯ ಆತು ಇಲ್ಲಾ ಅಂದರೆ ಆ ಒಂದು ಕಾಯಿಲೆಗಳು ಬಂದಿದೆ ಅಂತ ತಿಳ್ಕೊಂಡು ಜನ ಹೆದರಿ ಎಷ್ಟೋ ಜನ ತಮ್ಮ ಒಂದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದಕ್ಕೆ ಇದಕ್ಕೆ ನಾವು ಆದಷ್ಟು ಯಾವುದೇ ಕಾಯಿಲೆ ಬರಲಿ ಈ ನೆಗಡಿ ಕೆಮ್ಮು ಇದು ಏನಪ್ಪ ಅಂದರೆ ಒಬ್ಬರಿಂದ ಅಂಟು ರೋಗ ಇದ್ದ ಹಾಗೆ ಈ ಅಂಟು ರೋಗನ ತಡಿಬೇಕಾದರೆ ದೂರ ದೂರ ಇದ್ದು ನಾವು ನಾವು ತಡೆಗಟ್ಟಬೇಕು ಮತ್ತು ಆದಷ್ಟು ಬಿಸಿಯಾದ ಆಹಾರವನ್ನ ಬಿಸಿಯಾದ ನೀರನ್ನ ಕುಡಿಯಬೇಕು ಅಂದರೆ ನಾವು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಇಲ್ಲಾಂದರೆ ಆರೋಗ್ಯ ಏನಾಗ್ತೈತೆ ಅಂದರೆ ಹದಗೆಟ್ಟು ಹೋಗ್ತೈತೆ ಒಮ್ಮೆ ಹದಗೆಟ್ಟ ಆರೋಗ್ಯವನ್ನ ನಾವು ತಡಿಲಿಕ್ಕೆ ಸಾಧ್ಯಯಿಲ್ಲ ಭಾಳ ಕಷ್ಟ ಪಡ್ಬೇಕು ಆಗ್ತೈತಿ ಆದಷ್ಟು ನಾವು ಅದನ್ನ ಮುಂದಾಲೋಚನೆ ಪಟ್ಟು ಕಾಯಿಲೆಗಳನ್ನು ತಡೆಗಟ್ಗೊಂಡು ದೂರದದ್ದು ಆಗ ಏನಪ್ಪಂದ್ರ ಕಾಯಿಲೆಗಳನ್ನು ಬರದಂತೆ ಇರುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಇರ್ತೈತಿ ಮತ್ತು ಈ ಚ್ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತಲೆಗಳನ್ನು ತೋಶ್ಕೊಬಾರದು ತಲೆ ಸ್ವ ಶೀತ ನೆಗಡಿ ಕೆಮ್ಮು ಜ್ವರ ಇದರಿಂದ ಮನುಷ್ಯ ಆದಷ್ಟು ಕ್ಷೀಣನಾಗಿ ಬಿಡ್ತಾನೆ ಕ್ಷೀಣ ಆದ್ನಂದ್ರ ವಿಪರೀತ ಕ್ಷೀಣ ಆದ್ನಂದ್ರ ಅವನಿಗೆ ಮುಂದೆ ಸುಧಾರ್ಸಲಿಕ್ಕ ಆಗೂದಿಲ್ಲ ಅದಕ್ಕೆ ಅವರು ಸುಧಾರಿಸ್ಬೇಕಾದರೆ ಮೊದಲೇ ಅದನ್ನು ಬರದಂತೆ ಕಾಪಾಡಿಕೊಳ್ಳಬೇಕು ಅದರಿಂದ ಆದಷ್ಟು ಯಾವ್ದಾದರೂ ಗುಳಿಗೆ ಇಂಜೆಕ್ಷನು ಔಷಧ ಉಪಚಾರವನ್ನ ಮಾಡಿ ಅವನ್ನು ತಡೆದುಕೊಳ್ಬೇಕು ಮನೆಯಲ್ಲಿ ಕೂಡ ಅವನು ತನ್ನ ಬಗ್ಗೆ ತಾನೇ ಹೆಚ್ಚು ಪ್ರಯತ್ನ ಮಾಡಿದಾಗ ಮಾತ್ರ ಆಗ್ತೈತಿ ಮತ್ತೊಬ್ಬರು ಅವ್ನ ಬಗ್ಗೆ ಆರೋಗ್ಯದ ಬಗ್ಗೆ ಮಾಡಕ್ಕಾಗೋದಿಲ್ಲ ಅದಕ್ಕೆ ಅವರು ತಮ್ಮ ಬಗ್ಗೆ ತಾವೇ ಕಾಳ್ಜಿವಯಿಸಬೇಕು ಯಾವುದೇ ರೋಗ ಬರದಂತೆ ತಡೆಗಟ್ದಾಗ ಜನರ ಗದ್ದಲದಲ್ಲಿ ಓಡಾಡಬಾರದು ಜನರ ನಿಬಿಡ ಪ್ರದೇಶದಲ್ಲಿ ಜನರ ಒಂದು ಗಲಾಟೆಯಲ್ಲಿ ಅವನ್ನು ಆದಷ್ಟು ದೂರದಿಂದ ಇದ್ದು ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಮತ್ತು ಋತುಮಾನಕ್ಕೆ ತಕ್ಕ ಹಾಗೆ ಅವನು ಏನು ಬಟ್ಟೆಗಳನ್ನ ತೊಡಬೇಕು ಬೇಸಿಗೆಯಲ್ಲಿ ಏನು ತೆಳುವಾದ ಬಟ್ಟೆಯನ್ನ ಚಳಿಗಾಲದಲ್ಲಿ ಸ್ವೆಟ್ರ್ ದಪ್ಪವಾದ ಬಟ್ಟೆಗಳನ್ನ ತಂಡಿ ಚಳಿಗಾಲದಲ್ಲಿ ತಂಡಿ ಸ್ವೆಟ್ರ್ ಗಿಟ್ರನ್ನ ಹಾಕೊಬೇಕು ಆಮೇಲೆ ಮಳೆಗಾಲದಲ್ಲಿ ತಲೆಯನ್ನ ತೋಸೊದಂತೆ ಮತ್ತು ಮನೆಯಿಂದ ದೂರ ಇರಬೇಕು ಆದಷ್ಟು ಮನೆಯಲ್ಲೇ ಇರಬೇಕು ಹೊರಗಡೆ ತಿರ್ಗಾಡೋದರಿಂದ ಅವ್ನಿಗೆ ಏನಾಗ್ತೈತಿ ಹೊರಗೆ ಒಳಗೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ ಆಮೇಲೆ ಮನೆ ಸುತ್ತ ಮುತ್ತ ಅವನು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಆದಷ್ಟು ಗಟಾರ್ಧದಲ್ಲಿ ಇರ್ತಕ್ಕಂಥಾ ಕಶ್ಮಲಗಳಿಂದ ದೂರ ಇರಬೇಕು ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅಂದಾಗ ಮಾತ್ರ ಅವ್ನು ಆರೋಗ್ಯ ಚೆನ್ನಾಗಿ ಇರ್ತೈತಿ ಆಮೇಲೆ ಒಳ್ಳೆಯ ವಾತಾವರಣದಲ್ಲಿ ಬ ಅವನು ಇರಬೇಕು ಆದಷ್ಟು ಈ ಈ ಸು ಕೆಟ್ಟ ವಾತಾವರಣದಲ್ಲಿ ಅವನು ಹೋಗಬಾರದು ಆಮೇಲೆ ಈ ಗಟಾರ ಹೊಲಸು ಇರ್ತಕ್ಕಂತಥಾ ಪ್ರದೇಶದಲ್ಲಿ ಅವನು ಯಾಕಂತಂದರೆ ಈ ಕ್ರಿಮಿ ಕೀಟಗಳು ಇದರಿಂದ ಕೂಡ ರೋಗ ಬರ್ತೈತಿ ಆಮೇಲೆ ಇವು ಏನು ಡೆಂಗ್ಯೂ ಜ್ವರ ಸೊಳ್ಳೆಯಿಂದ ಹೀಗೆ ಅನೇಕ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಐತಿ ಅವುಗಳಿಂದ ತಪ್ಪಿಶ್ಕೊಬೇಕಂದರೆ ಆದಷ್ಟು ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಯಿಸಬೇಕು ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳ್ತಿವಿ ನಾವು ಜೀವನದಲ್ಲಿ ಅದಕ್ಕೆ ನಾವು ಏನಪ್ಪ ಅಂದ್ರ ಆರೋಗ್ಯವನ್ನ ಕಾಪಾಡಿಕೊಂಡಾಗ ಮಾತ್ರ ಹೆಚ್ಚು ಆಯುಷ್ಯ ಹೆಚ್ಚು ನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಐತೆ ಅಂತೇಳಿ ಹೇಳ್ಬೋದು ಜ ಎಲ್ಲಾ ಜನರಿಗೆ ಇದನ್ನೊಂದು ಏನಪ್ಪ ಅಂದರೆ ಉತ್ತಮವಾದ ಸಲಹೆಗಳನ್ನ ಕೊಟ್ಟು ಆರೋಗ್ಯವನ್ನ ಕಾಯ್ದುಕೊಂಡು ಹೋಗ್ರಿ ಅಂತೇಳಿ ಸರ್ಕಾರ ಕೂಡ ಭಾಳ ಪ್ರಯತ್ನ ಮಾಡ್ತೈತಿ ಏನೇ ಸ್ವಲ್ಪ ನಮ್ಗೆ ತೊಂದರೆ ಆದಾಗನ ನಾವು ತಕ್ಷಣ ದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನಮ್ಮ ಆರೋಗ್ಯವನ್ನ ಪರೀಕ್ಷಿಸಿ ಅದಕ್ಕೆ ಸರಿಯಾದ ಒಂದು ಔಷಧ ಉಪಚಾರವನ್ನು ಮಾಡಿದಾಗ ಮಾತ್ರ ನಾವು ಬದುಕಲಿಕ್ಕೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಈ ಚಳಿಗಾಲ ತಂಡಿಕಾಲಿ ಆದಷ್ಟು ಜಾಗರೂಕರಾಗಿರಬೇಕು ಸ್ವೆಟರ್ಗಳನ್ನ ಮತ್ತು ಏನು ದಪ್ಪವಾದ ಹೊದಿಕೆಗಳನ್ನ ಹೊತ್ತುಕೊಂಡು ಮನೆಯಲ್ಲಿ ಇರಬೇಕು ಹೊರೆತು ಹೊರಗಡೆ ತಿರ್ಗಾಡಬಾರದು ಋತುಮಾನಕ್ಕೆ ತಕ್ಕಂತೆ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಕಾಲ್ರ ಇವೇನಪ್ಪ ಅಂದ್ರ ಕ ಅಂಟು ರೋಗಗಳು ಇವುಗಳಿಂದ ಮಾತ್ರ ಭಾಳ ದೂರ ಇರಬೇಕು ಇವು ಬಂದರೆ ಮನುಷ್ಯ ಆದಷ್ಟು ಕೆಟ್ಟು ಹೋಗ್ತಾನೆ ರೋಗದಿಂದ ಬಳಲಿಕ್ಕೆ ಸೂರು ಆಕ್ತೈತಿ ಅದು ಬರದಂತೆ ಕಾಪಾಡಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಚಳಿಗಾಲದಲ್ಲಿ ಥಂಡಿ ಕಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಆದಷ್ಟು ದೂರ ಇರಬೇಕು ಒಳ್ಳೆಯ ಆರೋಗ್ಯವನ್ನ ಕಾಯ್ಕೊಬೇಕು ಒಳ್ಳೆಯ ಆಹಾರವನ್ನು ಊಟ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸುತ್ತೇನೆ ಥ್ಯಾಂಕ್ ಯು